ನಮ್ಮ ಗ್ರಾಮಗಳ ರೈತರು ಸಾಮಾನ್ಯವಾಗಿ ಬೆಳೆದಂತಹ ಬೆಳೆಗಳನ್ನು ಮಾ ತಕ್ಕ ಮಾರ್ಕೆಟ್ಟಿಗೆ ತಗೊಂಡು ಹೋಗೋದಕ್ಕೆ ತುಂಬ ಕಷ್ಟಪಡ್ತೀವಿ ಸರಿಯಾಗಿ ಟ್ರಾನ್ಸ್ಪೋರ್ಶನ್ ಇಲ್ಲ ರಸ್ತೆಗಳು ಸರಿಯಾಗಿಲ್ಲ ಹವಾಮಾನದ ಬದಲಾವಣೆ ಈ ಇದು ಬೇಸಿಗೆ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬೀಳೋದಿಲ್ಲ ಹೆಚ್ಚು ಬಿಸಿಲು ಬೀಳೋ ಬಿಸಿಲಿದೆ ಮತ್ತು ನಮ್ಮ ಕಡೆ ರೈತರಿಗೆ ತಂತ್ರಜ್ಞಾನದ ಕೊರತೆಯೂ ಇದೆ ಸಣ್ಣ ರೈತರಿಗೆ ತರಬೇತಿ ಕೊರತೆ ಇದೆ ಸಣ್ಣ ಸಣ್ಣ ರೈತರಿಗೆ ಕೊರತೆ ಇದೆ ಹೇಗೆ ಬೆಳೆ ಮಾಡಬೇಕು ಹೇಗೆ ಅದರಲ್ಲಿ ಯಶಸ್ಸು ಕಾಣಬೇಕು ಅನ್ನೋ ಒಂದು ಒಂದು ಸಾಮಾನ್ಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸೋ ಅವಶ್ಯಕತೆ ಇದೆ ತಂತ್ರಜ್ಞಾನವನ್ನು ಹೆಚ್ಚು ಬಳಸೋದ್ರಿಂದ ಅಭಿವೃದ್ದಿ ರೈತರು ಅಭಿವೃದ್ದಿ ಕಾಣಲು ಸಾಧ್ಯ ನಮ್ಮಲ್ಲಿ ತಂತ್ರಜ್ಞಾನದ ಕೊರತೆ ಇದೆ ಜನರಲ್ಲಿ ಅರಿವು ಪ್ರ ಅರಿವಿನ ಪ್ರಜ್ಞೆಯು ಕಡಿಮೆ ಇದೆ ಈ ಅರಿವಿನ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳಲು ಸಹಕಾರಿ ಆಗಬೇಕು ಅಂತ ಹೇಳ್ಲಿಕ್ಕೆ ನಾನು ಬಯಸ್ತೀನಿ ರಸ್ತೆಗಳು ಸರಿಯಿಲ್ಲ ರಸ್ತೆಗಳು ಯಾವಾಗ ಸರಿ ಹೋಗುತ್ತೊ ಅವಾಗ ರೈತ ತಾನು ಬೆಳ್ದಂಥ ಬೆಳೆಯನ್ನು ಮಾರುಕಟ್ಟೆಗೆ ಸುಲಭವಾಗಿ ಸಾಗಿಸೋದಕ್ಕೆ ಸಾಧ್ಯ ರಸ್ತೆಗಳೇ ಕ್ಲೀನಾಗಿಲ್ಲ ಇನ್ನೂ ಟ್ರಾನ್ಸ್ಪೋರ್ಟೇಶನ್ ಸರಿ ಮಾಡುವುದಿನ್ನೂ ಕಷ್ಟ ಅಂತಹ ಒಂದು ಪರಿಸ್ಥಿತಿ ನಮ್ಮ ರೈತರು ಎದುರಿಸ್ತಾ ಇದಾರೆ